ಕರ್ನಾಟಕ ರಾಜ್ಯದಲ್ಲಿ ನಮಗೆ ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸೋದು ಕಾಣ್ತೇವೆ ಅದೇ ತರಹ ಉ ಇದು ಒಂದು ಅರ್ಹವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದು ಅಂತ ಹೇಳ್ಬೋದು ಹಾಗೇ ಹಂಪಿ ಉತ್ಸವವಾಗಲೀ ಮತ್ತು ಕೆಲವು ನಮ್ಮ ದಕ್ಷಿಣ ಕನ್ನಡಕ್ಕೆ ಹೋಲಿಸಿದ್ರೆ ಬೇರೆ ನಮ್ಮ ಜಾನಪದ ನೃತ್ಯೋತ್ಸವಗಳೆಲ್ಲಾ ಒಂದು ನಮಗೆ ಹಬ್ಬಗಳ ಥರವೇ ನಡಿತಾಯಿರ್ತವೆ ಜಾತ್ರೆಗಳು ಬ್ಯೆ ಬೇರೆ ಬೇರೆ ದೇವರ ದೇವಸ್ಥಾನಗಳಲ್ಲಿ ನಡೆಯುವ ಹಬ್ಬ ಜಾತ್ರೆಗಳು ಇದು ಆ ಪ್ರದೇಶಗಳಿಗೆ ತಕ್ಕುದಾದ ಹಬ್ಬಗಳ ಥರದಲ್ಲೆ ನಡಿತಾಯಿರ್ತವೆ ಹಾಗೆ ಇದರಲ್ಲಿ ಜನರಿಗೆ ಪಾಲ್ಗೊಳ್ಳೋದು ತುಂಬ ಅಗತ್ಯವು ಇರ್ತದೆ ಯಾಕಂದರೆ ಈ ಈ ಈ ಬ ಇದ್ರಿಂದ ಈ ಜಾತ್ರೆ ಅಥ್ವಾ ಹಬ್ಬಗಳಲ್ಲಿ ಹಬ್ಬಗಳನ್ನು ಆಚರಿಸೋದರಿಂದ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯು ಉಳಿದ ಸಾಂಸ್ಕೃತಿಕ ಬ ಹಿನ್ನೆಲೆಯನ್ನು ಇನ್ನು ಎಲ್ಲಿ ನೋಡಿದರೂ ಅದು ಉಳಿಸುವ ಒಂದು ಪ್ರಯತ್ನವೂ ಆಗಿರುತ್ತದೆ ಮತ್ತು ಜನರನ್ನು ಒಂದು ಕಡೆಯಲ್ಲಿ ಕಲೆ ಹಾಕುವುದು ಅಥವಾ ಅವರು ತಮ್ಮ ಮನಸ್ಸಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಾಂತಿ ನೆಮ್ಮದಿ ಕಂಡುಕೊಳ್ಳಲು ಈ ಹಬ್ಬ ದ ಜಾತ್ರೆಗಳು ಸಹಾಯವಾಗುವುದನ್ನು ಕಾಣಬಹುದು ಅದೇ ರೀತಿಯಲ್ಲಿ ನಡೆಯುವ ಕೆಲವು ಕೆಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ಅದೇ ಊರಿನ ಪ್ರತಿಭೆಗಳಿಗೂ ಅವಕಾಶ ಸಿಕ್ಕು ಸಿಗೋದು ಅವರನ್ನು ರಾಜ್ಯ ಮಟ್ಟ ದೇಶದ ಮಟ್ಟ ದೇಶ ರಾಜ್ಯಮಟ್ಟಗಳಲ್ಲಿ ಆಗಲಿ ಅಥವಾ ಅವರ ಪ್ರತಿಭೆಗಳನ್ನು ಗುರುತಿಸಲು ವಿಶೇಷ ಅವಕಾಶಗಳು ಕೂಡ ಸಿಕ್ಕು ಸಿಗೋದು ನೊ ಕಾಣಬಹುದು ನಾವು